ನಾನು ನಮ್ಮ ಮನೆಯಲ್ಲಿ ಮಾಡಿದ ಒಂದು ಅಡುಗೆ ಪದಾರ್ಥನ ಎಷ್ಟು ಇಷ್ಟ ಪಟ್ಟು ಕಮೆಂಟ್ಸ್ ಕಳ್ಸ್ತಾರಂದರೆ ಅದಷ್ಟು ನನ್ನ ಫ್ರೆಂಡ್ಸ್ ಆಗಿರ್ಬೋದು ನಾನು ಯಾವುದೋ ಒಂದು ಪದಾರ್ಥ ಮಾಡಿರ್ತೀನಿ ಈಗ ನಾನು ಕೆಲವೊಮ್ಮೆ ನಾನು ಮಸಾಲೆ ರೈಸ್ ಅಂತ ಮನೇಲಿ ಮಾಡಿರ್ತೀನಿ ಅದನ್ನ ಮೊದಲನೇದಾಗಿ ಒಂದು ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದನ್ನ ಗ್ಯಾಸ್ ಓನ್ ಮಾಡಿ ನಾವು ಅದಕ್ಮುಂಚೆ ಕಟ್ ಮಾಡ್ಕೋಬೇಕಿಗಿರೋ ತರ್ಕಾರಿಗಳು ಏನಪ್ಪಾ ಅಂದರೆ ನಾವು ಒಂದು ಮೆಣಸಿನ ಕಾಯಿ ಕಟ್ ಮಾಡ್ಕೊಬೇಕು ಸಣ್ಣದಾಗಿ ಹೆಚ್ಚ್ಕೋಬೇಕು ಈರುಳ್ಳಿನ ಹೆಚ್ಚ್ಕೋಬೇಕು ಮತ್ತು ಅದಕ್ಕೆ ಬೇಕಾಗಿರ್ವಷ್ಟು ಒಂದು ಟೊಮೆಟೋನ ಹೆಚ್ಕೊಬೇಕು ಆದ ಮೇಲೆ ಅದನ್ನ ಆ ಬಾಂಡ್ಲಿಲಿ ಫರ್ಸ್ಟ್ ಆಯಿಲ್ ಹಾಕ್ಬಿಟ್ಟು ಒಂದು ಎರಡು ಮೂರು ಸ್ಪೂನ್ನ ಆಮೇಲೆ ಜೀರಿಗೆ ಸಾಸ್ವೆ ಅದಕ್ಕೆ ಹಾಕ್ಕ್ಬಿಟ್ಟು ಕಲ್ಸಾಡಿ ಕರಿಬೇವನ್ನ ಹಾಕಿ ಆಮೇಲೆ ಮೆನ್ ಆ ಈರುಳ್ಳಿ ಮೆಣಸಿನಕಾಯ್ನ ಹಾಕಿ ಕಲ್ಕಿ ಬಾಂಡ್ಲಿಲಿ ಸಲ್ಪತ್ತೊ ಆದ್ಮೇಲೆ ಟೊಮೆಟೊನ ಹಾಕಿ ಅದರ ಮೇಲೆ ಅರಿಶಿನದ ಪುಡಿ ಆಮೇಲೆ ಅದ್ನ ಕಲ್ಕಿ ಸಲ್ಪತ್ತೊ ಆದ್ಮೇಲೆ ಅದಕ್ಕೆ ಸ್ವಲ್ಪ ಖಾರನ ಖಾರದ ಪುಡಿ ಹಾಕಬೇಕು ಅದ್ನ ಕಲ್ಸಿದ ಮೇಲೆ ಸ್ವಲ್ಪತ್ತು ಬಿಟ್ಟು ಹೂಂ ಅದಕ್ಕೆ ತಕ್ಕನಾದಷ್ಟು ಉಪ್ಪು ಹಾಕ್ಬೇಕು ಆಮೇಲೆ ಮಾಡಿ ಮಾಡಿಟ್ಟಿರೋ ರೈಸ್ನಾ ಹಾಕೋಕ್ಮುಂಚೆ ಆ ಎಲ್ಲಾದು ಬೇಯ್ದ ಮೇಲೆ ಒಗ್ಗರಣೆ ಅದರ ಮೇಲೆ ಎಮ್ ಟಿ ಆರ್ ಪೌಡ್ರ್ ಮಸಾಲೆ ಅದನ್ನ ಹಾಕ್ಬಿಟ್ಟು ಕಲ್ಕಿ ಆದ್ಮೇಲೆ ಇನ್ನು ಟೇಸ್ಟ್ ಪೌಡ್ರ್ ಇರುತ್ತಲ್ಲ ಅವನ್ನೆಲ್ಲ ಪಾವ್ ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕಿ ಕಲ್ಕಿ ಆ ರೈಸ್ ಮಾಡಿಟ್ಟಿರೋ ರೈಸ್ನಾ ಮಿಕ್ಕಿರೋ ರೈಸ್ನಾ ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸಿ ಆಮೇಲೆ ಗ್ಯಾಸ್ ಓಫ್ ಮಾಡಿ ಅದನ್ನೇನೂ ಆವಾಗ ಟೇಸ್ಟ್ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನ ನಾವು ಮಸಾಲೆ ರೈಸ್ ಅಂತ ನಾನು ಮಾಡಿದ್ದೀನಿ ನನ್ನ ಮನೇಲಿ ತುಂಬಾ ಜನಾ ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದರು ನನ್ನ ಫ್ರೆಂಡ್ಸ್ ಕೂಡ ಅದನ್ನು ಟ್ರೈ ಮಾಡಿದ್ದಾರೆ ಅವರಿಗೂ ಇಷ್ಟ ಆಯಿತು ಆದ್ಮೇಲೆ ಇನ್ನೂ ಹೇಳ್ಬೇಕಂದ್ರೆ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆ ಅಂತ ಮಾಡ್ತಾರೆ ಅದನ್ನ ಸೇಮ್ ಯಾವುದಪ್ಪ ಅಂದರೆ ಎರಡು ಮೂರು ಸ್ಪೂನ್ ಓಯಿಲ್ ಹಾಕ್ಬಿಟ್ಟು ಜೀರಿಗೆ ಸಾಸ್ವೆ ಹಾಕಿ ಕರಿಬೇವು ಹಾಕಿ ಆಮೇಲೆ ಮೆನ್ಸಿನ್ಕಾಯಿ ಈರುಳ್ಳಿ ಆಮೇಲೆ ಟೊಮೆಟೊ ಈ ರೀತಿ ಒಂದಾದ್ಮೇಲೆ ಒಂದು ಹಾಕ್ತಾ ಕಲ್ಕಿ ಅರ್ಶಿನದ ಪುಡಿ ಹಾಕಿ ಸ್ವಲ್ಪ ಸಕ್ಕರೆನಾ ಹಾಕಿ ಆದ್ಮೇಲೆ ಸ ಬೇಯಿಸಾದ್ಮೇಲೆ ಅದಕ್ಕೆ ರೈಸ್ ಮಾಡಿಟ್ಟಿರೋ ರೈಸ್ ನಾ ಹಾಕಿ ಕಲಿಸಿ ಬೇಕಂದರೆ ಸ್ವಲ್ಪ ರುಚಿಗೆ ನಿಂಬೆ ಹಣ್ಣನ್ನ ಹಿಂಡ್ಕೋಬೋದು ಟೇಸ್ಟಾಗಿರುತ್ತೆ ಈ ಥರ ಕೂಡ ನಾನು ಚಿತ್ರಾನ್ನ ಮಾಡಿದ್ದೆ ಅದನ್ನ ಕೂಡ ಇಷ್ಟಪಟ್ಟು ನನ್ನ ಪೇರೆಂಟ್ಸ್ ಆಯಿತು ಫ್ರೆಂಡ್ಸ್ ಆಯಿತು ಈ ಒಂದು ರೆಸಿಪಿನೂ ಇಷ್ಟಪಟ್ಟು ಕೇಳ್ಕೊಂಡು ಅವರ ಮನೆಯಲ್ಲೂ ಮಾಡಿದ್ದಾರೆ ಮತ್ತು ಇದೇ ಥರ ಕೆಲ್ವೊಂದು ಪದಾರ್ಥನ ಯಾವ ರೀತಿ ನಾನು ಮಾಡಬೇಕು ಅನ್ನೋದೊಂದು ವಿಧಾನಾನ ಹೇಳುವಾಗ ತುಂಬಾ ಈಜಿಯಾಗಿ ಕಲ್ತ್ಕೊಳ್ಳೋಕೆ ಅವ್ರಿಗೆ ಅನುಕೂಲ ಆಗುತ್ತೆ ಇದೇ ಥರ ಒಂದು ಮಿನಿ ಫ್ರೈಡ್ ರೈಸ್ ಅಂತ ಮಾಡ್ಕೊಟ್ಟಿದ್ದರು ಅದನ್ನು ಕೂಡ ಮಾಡಿದ್ದೆ ನನ್ನ ತಂದೆಯವರು ಕಲ್ಸ್ಕೊಟ್ಟಿದ್ದು ಏನು ಇಲ್ಲ ಮಿಕ್ಕಿರೋ ರೈಸಲ್ಲಿ ಬಾಂಡ್ ಬಾಂಡ್ಲಿಲಿ ಎಣ್ಣೆ ಹಾಕ್ಬಿಟ್ಟು ಜೀರ್ಗೆ ಸಾಸ್ವೆ ಹಾಕಿ ಸಣ್ದಾಗೆಚ್ಚಿರೋ ಮೆಣ್ಸಿನ್ಕಾಯಿ ಗಾ ಪೀಸಸ್ನಾ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ಉಪ್ಪು ಖಾರ ಹಾಕಿ ಆ ಉಪ್ಪನ್ನಷ್ಟೇ ಬೆರೆಸಿ ಮಿಕ್ಕಿರೋ ರೈಸ್ನ ಹಾಕಿ ಕಲಿಸ್ಬಿಟ್ಟರೆ ಅದು ಮಿನಿ ಫ್ರೈಡ್ ರೈಸ್ ಥರಾ ಟೇಸ್ಟಿಯಾಗಿರುತ್ತೆ ಈ ಥರದ್ದನ್ನೆಲ್ಲ ಮಾಡೋದರಿಂದ ನಾವು ಈ ಐಟಮ್ಸ್ನಾ ಸಡನ್ ಫಾಸ್ಟ್ ಫುಡ್ ಅನ್ನೋಥರ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಂದರೆ ಆಯಿತು ನಾವು ಸ್ಕೂಲಿಗೆ ಹೋಗ್ಬೇಕಂದರೆ ಡ್ಯೂಟಿಗೆ ಹೋಗ್ಬೇಕಂದರೆ ಬೇಗ ಬೇಗ ಮಾಡಿ ಕಳಿಸ್ಬೋದು ಆಮೇಲೆ ಇನ್ನು ಹಲವಾರು ಪದಾರ್ಥ ಇವಾಗ ನಾನು ಮಾಡಿರೋ ಐಟಮ್ಸ್ ಅಂದರೆ ಚಿತ್ರಾನ್ನ ಮಸಾಲೆ ರೈಸ್ ಆಯಿತು ಮಿನಿ ಫ್ರೈಡ್ ರೈಸ್ ಈ ರೀತಿ ಮೂರೂ ಕೂಡ ನಾನು ಕಲ್ತಿದ್ದೀನಿ ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳ್ಕೊಟ್ಟಿದ್ದೀನಿ ತುಂಬಾ ಅವರೂ ಕೂಡ ಟೇಸ್ಟ್ ಆಗಿದೆ ಅಂತ ಒಳ್ಳೆಯ ಒಳ್ಳೆಯ ಒಂದು ಕಮೆಂಟ್ಸ್ ಕೊಡ್ತಾರೆ ಅವರೂ ಮಾಡ್ತಾರೆ ಇನ್ನೂ ಒಂದು ಟಮಾಟಿ ಗೊಜ್ಜು ಅಂತ ಮಾಡ್ತೀವಿ ಅದು ಕೂಡ ನನಗೆ ತುಂಬ ಈಸಿಯಾಗಿ ಮಾಡ್ತೀನಿ ಟಮಾಟಿ ಗೊಜ್ಜು ಆ ಟಮಾಟೊನ ಹೆಚ್ಚಿಟ್ಕೋಬೇಕು ಆಮೇಲೆ ಒಂದು ಗುಂಡಿಲಿ ಏನು ಸ್ವಲ್ಪ ಗ್ಯಾಸ್ ಓನ್ ಮಾಡ್ಬಿಟ್ಟು ಅದು ಗುಂಡಿ ಇಟ್ಟಾದ್ಮೇಲೆ ಅದ್ರ ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಜೀರ್ಗೆ ಸಾಸ್ವೆ ಹಾಕಿ ಕರಿಬೇವು ಬೆಳ್ಳುಳ್ಳಿ ಇದನ್ನು ಹಾಕಿ ಸ್ವಲ್ಪ ಅರ್ಶಿನದ ಪುಡಿ ಖಾರ ಉಪ್ಪು ಇದನ್ನೆಲ್ಲ ಹಾಕಿ ಆ ಮಾಡಿರೋ ಟೊಮೆಟೊನ ಅದಕ್ಕೆ ಕಲಿಸಿ ಟೊಮೆಟೊನ ಹಾಕಿ ನೀರು ಮುಟ್ಟಿಸಲಾರದಂಗ ಅದನ್ನ ಕಲ್ಸಿದ್ರ ಒಳ್ಳೆಯ ಟೇಸ್ಟಿಯಾಗಿರ್ತಕ್ಕಂಥ ಗೊಜ್ಜು ರೆಡಿಯಾಗತ್ತ ಅದನ್ನು ರೈಸಲ್ಲಿ ಕೂಡಾ ಬೆರಿಸಿ ಹಾಕೋಬೊದು ತುಂಬಾನೇ ರೈಸಲ್ಲಿ ತಿನ್ನಾಕೆ ತುಂಬಾ ರುಚಿರುಚಿಯಾಗಿರುತ್ತ ಇದನ್ನು ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ಅದನ್ನೇ ಒಂದು ವೇಳೆ ಅದೇ ಮಾಡಿರೋ ಗೊಜ್ಜಿಗೆ ನೀರು ಹಾಕಿ ಮಾಡಿದ್ನಂದರೆ ಟೊಮೆಟೋ ಸಾಂಬಾರು ಆಗುತ್ತೆ ಆ ಸಾಂಬಾರು ಕೂಡಾನು ತುಂಬಾ ರುಚಿಯಾಗಿರುತ್ತೆ ಅದನ್ನು ಕೂಡ ಟೇಸ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ನನ್ನ ನೈಬರ್ಸು ನನ್ನ ಪೇರೆಂಟ್ಸು ಇದನ್ನ ತುಂಬಾ ಲೈಕ್ ಮಾಡಿ ಭಾಳ ಇಷ್ಟವ ಪಟ್ಟಿದ್ದರು ಇದು ಕೂಡ ನನ್ನ ರೆಸಿಪಿ ವಿಧಾನ ನನ್ನ ಪಪ್ಪಾನಿಂದ ಕಲ್ತಿದ್ದು ಇದೇ ರೀತಿ ಮಂಡಕ್ಕಿ ಮಾಡೋದು ಖಾರ ಮಂಡಕ್ಕಿ ಅದನ್ನ ಸಪ್ಪೆ ಮಂಡಕ್ಕಿನಾ ಒಂದು ಸ್ವಲ್ಪ ಒಂದು ಡಬರೀಲಿ ಹಾಕಿ ಹುರುದ್ರೆ ಕುರುಮ್ ಕುರುಮ್ ಅಂತ ಆಗುತ್ತೆ ಹುರ್ದ ಆ ಸೈಡಲ್ಲಿ ಇಟ್ಬಿಟ್ಟು ಒಂದೊಂದು ಬಾಂಡ್ಲಿಲಿ ಸ್ವಲ್ಪ ಎಣ್ಣೆ ಜೀರ್ಗೆ ಸಾಸ್ವೆ ಕರಿಬೇವು ಕಡ್ಲೇಬೀಜ ಜಗ್ಗು ಹಾಕಬೇಕು ಆಮೇಲೆ ಖಾರಾ ಹಾಕ್ಬೇಕು ಉಪ್ಪು ಹಾಕ್ಬೇಕು ಸ್ವಲ್ಪ ಮಟ್ಟಿಗೆ ಸಕ್ಕರೆ ಹಾಕಿ ಅದನ್ನ ಒಗ್ಗರ್ಣೆನ ಖಾರ ಮಂಡಕ್ಕಿಗೆ ಹಾಕಿ ಕಲ್ಕಿದ್ರ ಖಾರ ಮಂಡಕ್ಕಿ ರೆಡಿ ಆಗತ್ತೆ ಆವಾಗ ನಮ್ಕಡೆ ಎಲ್ಲ ನಾ ಕೊಪ್ಪಳದಲ್ಲಿ ಈ ಥ ಚೆನ್ನಾಗಿ ಮಾಡ್ತಾರೆ ಮಂಡಕ್ಕಿನ ಆಗ ಮಂಡಕ್ಕಿ ರೆಡಿ ಮಾಡ್ಬೋದು ಈ ಥರ ನಾನು ಆ ರೆಸಿಪಿನೆಲ್ಲ ಇಷ್ಟೆಲ್ಲ ಐಟಮ್ಸ್ ನಾ ಮಾಡಿದ್ದೀನಿ ಇನ್ನು ಅನೇಕ ರೀತಿ ಕಲಿತಾ ಇದ್ದೀನಿ ಈ ಥರ ರೆಸಿಪಿ ಮಾಡೋದರಿಂದ ತುಂಬಾನೇ ನಮಗೆ ಇಷ್ಟ ಆಗಿದೆ ಇದೇ ಥರ ಕಡಲೆ ಚಿಕ್ಕಿ ಕೂಡ ಒಂದು ಟೈಮ್ ಮಾಡಿದ್ದೆ ಅದನ್ನೇನಪ್ಪಾ ಅಂದರೆ ಬೆಲ್ಲದ ಪಾಕ ಬೆಲ್ಲಾನ ಪೀಸಸ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಮಟ್ಟಿಗೆ ನೀರಾಕಿ ಕುದಿಸೋಕಿಟ್ಟು ಅದಕ್ಕೆ ಏಲಕ್ಕಿ ಒಂದು ಸ್ವಲ್ಪ ಹಾಕಿ ಶುಂಠಿ ಒಂದು ಸ್ವಲ್ಪ ಹಾಕಿ ಕಡಲೆ ಬೀಜನಾ ಹುರ್ಕೊಂಡು ಅದನ್ನೊಂದು ಸ್ವಲ್ಪ ಹುರ್ದಾದ್ಮೇಲೆ ಅದನ್ನೆಲ್ಲ ಚೂರು ಚೂರು ಮಾಡಿ ಅದನ್ನ ಅದನ್ನ ಒಂದು ಬಾಲ್ ಒಂದು ಪ್ಲೇಟಲ್ಲಿ ಒಂದು ಲೆವೆಲ್ಲಿಗೆ ಹಾಕಿ ಅದನ್ನಾ ಮಾಡಿಟ್ಟಿರೋ ಪಾನ್ಕಾನಾ ಅದ್ರ ಒಳಗೆ ಹಾಕಿ ಶೇಪ್ ಮಾಡಿ ಚೌಕಟ್ಟಾಗಿ ಕಟ್ ಮಾಡಿ ಸ್ಕ್ವೇರ್ ಸ್ಕ್ವೇರ್ ಮಾಡಿ ತಿಂದಾಗ ತುಂಬಾನೇ ಟೇಸ್ಟಿಯಾಗಿರುತ್ತೆ ಭಾರಿ ಹೆಲ್ದಿ ಫುಡ್ ಕೂಡ ನಾವು ಬೆಳಗ್ಗೆ ಹೊತ್ತಾಯ್ತು ಸಂಜೆ ಹೊತ್ತಾಯ್ತು ಸ್ನಾಕ್ಸ್ ಥರ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಕಡಲೆ ಚಿಕ್ಕಿ ಕೂಡಾ ತುಂಬಾ ಇಷ್ಟ ಪಡ್ಬೋದು ಆ ರೀತಿ ರೆಸಿಪಿ ಕೂಡ ಅದನ್ನು ನಮಗೆ ಇಷ್ಟ ಆಯಿತು ಮತ್ತು ಇಷ್ಟೆಲ್ಲ ಐಟಮ್ಸ್ನೂ ಕೂಡ ನಾನು ಮಾಡಿದಾಗ ನನಗೆ ಒಳ್ಳೆಯ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ತುಂಬಾ ಇಷ್ಟ ಪಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಆ ಐಟೆಮ್ಸ್ನ ಮಾಡಿದ್ದೀರ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ಥರ ಇನ್ನೂ ಕಲೀತಾ ಇದ್ದೀನಿ ಅನೇಕ ಐಟೆಮ್ಸ್ ನಮ್ಮ ಕಡೆ ಎಲ್ಲಾ ಈ ಥರ ಐಟೆಮ್ಸ್ ಮಾಡ್ತಾರೆ ರೀ ಚಿತ್ರಾನ್ನ ಒಗ್ಗರಣೆ ಕಡಲೆ ಚಿಕ್ಕಿ ಟೊಮಾಟೆ ಗೊಜ್ಜು ಟೊಮೆಟೊ ಸಾಂಬಾರು ಮಸಾಲೆ ರೈಸು ಇಷ್ಟೆಲ್ಲ ಮಾಡಿದಿನಿ